ನಮ್ಮ ಕುಟುಂಬದೊಂದಿಗೆ ಮತ್ತು ನನ್ನ ನಮ್ಮ ಸ್ನೇಹಿತರೊಂದಿಗೆ ನಾನು ಎಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂದರೆ ಶಿವಮೊಗ್ಗದ ಜೋಗ ಜಲಪಾತದಲ್ಲಿ ನನಗೆ ಹೋಗುವುದಂದ್ರೆ ತುಂಬ ಇಷ್ಟ ಯಾಕೆಂದರೆ ಶಿವಮೊಗ್ಗ ನನಗೆ ನೆಚ್ಚಿನ ಸ್ಥಳ ಅಲ್ಲಿ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಹಸಿರು ಆ ಮರ ಗಿಡಗಳು ಪಕ್ಷಿಗಳಾಗಿರ್ಬೋದು ಅವನ್ನೆಲ್ಲ ನೋಡೋದಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಅಲ್ಲಿ ಸಮಯ ಕಳೆಯಲು ನನಗೆ ತುಂಬ ಕಷ್ಟ ತುಂಬ ಸುಲಭದ ಮಾತಲ್ಲ ತುಂಬಾ ಕಷ್ಟಾ ಯಾಕಂದರೆ ಮಲೆನಾಡು ಸೈಡ್ ಆಗಿರೋದ್ರಿಂದ ಅಲ್ಲಿ ಮಳೆ ಜಾಸ್ತಿನೇ ಇರುತ್ತೆ ಹಾಗೂ ವಾತಾವರಣ ನಮಗೆ ಇಷ್ಟ ಅಂತೆ ಸಿಗುವುದಿಲ್ಲ ಆದರೂ ನನಗೆ ಶಿವಮೊಗ್ಗ ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಇಲ್ಲಿ ಜೋಗ ಜಲಪಾತದಲ್ಲಿ ನಾನು ಹೆಚ್ಚಿನ ಸಮಯ ಕಳೆಯೋದಕ್ಕೆ ನಾನು ತುಂಬ ಅಂದರೆ ತುಂಬ ಇಷ್ಟಪಡ್ತೀನಿ ಏಕೆಂದರೆ ಅಲ್ಲಿ ನೀರಲ್ಲಿ ಆಟ ಆಡವಾಗ ಆಗಿರ್ಬೋದು ಮತ್ತು ಸ್ನೇಹಿತರೊಂದಿಗೆ ನೀರಿನಲ್ಲಿ ಆಡೋ ಆಟ ಆಡಾಗಿರ್ಬೋದು ಆಗಿರ್ಬೋದು ಮತ್ತು ಕುಟುಂಬದೊಂದಿಗೆ ಆಟ ಆಡ್ಬೋದು ಅಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ನನಗೆ ಶಿವಮೊಗ್ಗದ ಜೋಗ ಜಲಪಾತ ಅಂದರೆ ನನಗೆ ತುಂಬಾ ಇಷ್ಟ ನಾನು ಪ್ರತಿ ಸಲ ಹೋದಾಗಲೂ ಅವನ್ನೆಲ್ಲ ನೋಡ್ಕೊಂಡೇ ಹೋಗ್ತೀನಿ